ಸಂಪ್ರದಾಯಗಳು ನಮಗೆ ಹಿರಿಯರಿಂದ ಬಳುವಳಿಯಾಗಿ ಬಂದಂತದ್ದು ವರ್ಷಾನುಗಟ್ಟಲೆಯಿಂದ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಂತಹ ಸಂಸ್ಕೃತಿ ಆಚಾರ ವಿಚಾರ ಇವುಗಳು ಸಂಪ್ರದಾಯಗಳಾಗಿ ಬದಲಾಗ್ತವೆ ನಮ್ಮ ಸಂಸ್ಕೃತಿಯಲ್ಲಿ ಅಂದರೆ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯಲ್ಲಿ ಎಲ್ಲ ಆಚರಣೆಗಳನ್ನು ಕೂಡ ಬಹಳಷ್ಟು ಚೆನ್ನಾಗಿ ಅಥವಾ ಬಹಳಷ್ಟು ಸಂಪ್ರದಾಯಬದ್ಧವಾಗಿ ಆಚರಿಸಿಕೊಂಡು ಬರ್ತಾಯಿದ್ದೇವೆ ಈ ರೀತಿ ಕಟ್ಟುನಿಟ್ಟಾಗಿ ಅಥವಾ ಒಂದು ಸಂಸ್ಕೃತಿಯನ್ನು ಒಂದು ಸಂಪ್ರದಾಯಬದ್ಧವಾಗಿ ಆಚರಿಸಿಕೊಂಡು ಬರುವುದರ ಉದ್ದೇಶ ಏನು ಈ ರೀತಿ ಒಂದು ಸಂಪ್ರದಾಯಬದ್ಧವಾಗಿ ಆಚರಿಸುವುದ್ರ ಮೂಲಕ ನಾವುಗಳು ಸಂಪ್ರದಾಯದ ಅರಿವು ಮತ್ತು ಮೂಲತಃ ಮಣ್ಣಿನ ಸೊಗಡೇನಿದೆ ಆ ಸೊಗಡನ್ನು ಆಸ್ವಾದಿಸಲಿಕ್ಕೆ ಸಾಧ್ಯ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರತಿಯೊಂದು ಕಡೆಗಳಿಗು ಕೂಡ ಪ್ರಾದೇಶಿಕವಾದ ಭಿನ್ನತೆಗಲಿರ್ತವೆ ಮತ್ತು ಪ್ರತಿಯೊಂದು ಕಡೆಯಲ್ಲೂ ವಿಭಿನ್ನವಾದ ಆಚಾರ ವಿಚಾರಗಳಿರ್ತವೆ ಅಂತಹ ಆಚಾರ ವಿಚಾರಗಳನ್ನು ಒಳಗೊಂಡಂತಹ ಅವೆಷ್ಟೋ ಸಂಪ್ರದಾಯಗಳು ಅವೆಷ್ಟೋ ಸಂಸ್ಕೃತಿಗಳು ನಮ್ಮ ಮುಂದೆ ಕಾಣ ಸಿಗ್ತವೆ ಭಾರತ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗುವಂತದ್ದೇ ಸಂಸ್ಕೃತಿ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂತೆ ಅದು ಪ್ರಾದೇಶಿಕ ಭಿನ್ನತೆ ಇಲ್ಲಿನ ಸಂಪ್ರದಾಯ ಮತ್ತೊಂದು ದೇಶಕ್ಕೆ ಅದು ಸಂಪ್ರದಾಯ ಸಂಸ್ಕೃತಿ ಅನ್ನಿಸದೇ ಇರಬಹುದು ಅಲ್ಲಿಯ ಸಂಸ್ಕೃತಿಗಳು ಬೇರೆ ಇರ್ಬೋದು ಅದು ಉಡುಗೆ ತೊಡುಗೆಯಲ್ಲಾಗಿರ್ಬೋದು ಆಚಾರ ವಿಚಾರದಲ್ಲಾಗಿರ್ಬೋದು ಹಬ್ಬ ಹರಿದಿನಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ರೀತಿಯ ವೈಯಕ್ತಿಕ ಕುಟುಂಬ ಕೌಟುಂಬಿಕ ಕಾರ್ಯಕ್ರಮಗಳಿರ್ಬೋದು ಇತ್ಯಾದಿ ನಮ್ಮ ಈ ತಿ ಈ ಕಡೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ದಕ್ಷಿಣ ಕನ್ನಡ ಇತ್ಯಾದಿ ಜಿಲ್ಲೆಗಳಲ್ಲಿ ಯಾವತ್ತೂ ಕೂಡ ನಾವು ದೈವಾರಾಧನೆ ನಾಗಾರಾಧನೆ ಇತ್ಯಾದಿಗಳನ್ನು ನಡೆಸಿಕೊಂಡು ಬರ್ತಾಯಿದ್ದೇವೆ ಈ ರೀತಿ ಈ ಸಂಪ್ರದಾಯಗಳು ಏನು ಅಂತ ಹೇಳಿದ್ರೆ ನಮಗೆ ವಿಭಿನ್ನವಾದ ಆಚರಣೆ ಅನ್ನುವಂತದ್ದು ಮತ್ತು ಒಂದು ದೈವದ ಮೇಲಿನ ನಂಬಿಕೆಗೆ ಸಂಬಂಧಪಟ್ಟಂತದ್ದಾಗಿರ್ತದೆ ಅಂದರೆ ಎಲ್ಲವು ಕೂಡ ನಿಂತಿರುವಂತದ್ದು ನಂಬಿಕೆಯ ಮೇಲೆ ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯ ಯಾವುದರ ಮೇಲೆ ಅಪನಂಬಿಕೆ ಇದ್ದು ನಾವು ಯಾವುದೋ ಒಂದು ಸಂಭಂದವನ್ನೇ ಉಳಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದರಲ್ಲಿ ನಂಬಿಕೆ ಇಲ್ಲದೇ ಒಂದು ಆಚಾರ ವಿಚಾರವನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಇಲ್ಲ ನಮ್ಮ ಹಿರಿಯರು ಕೃಷಿ ಮೂಲದಿಂದ ಬಂದವರು ನಮ್ಮ ಭಾರತ ಅಂತ ಹೇಳಿದ್ರೆ ಕೃಷಿಯೇ ಪ್ರಧಾನವಾಗಿರುವಂತಹ ದೇಶ ಈ ಕೃಷಿಯನ್ನು ಪ್ರಧಾನವಾಗಿರಿಸಿಕೊಂಡು ನಮ್ಮ ದೇಶ ಮಾಡಿಕೊಂಡು ಬಂದಂತಹ ಅಥವಾ ರೂಢಿಸಿಕೊಂಡು ಬಂದಿರುವಂತಹ ಸಂಸ್ಕೃತಿ ಅದು ಅಪಾರವಾದದ್ದು ಮತ್ತು ಗಣನೀಯವಾದಂತದ್ದು ಹೆಚ್ಚು ಹೆಸರನ್ನು ಗಳಿಸುವಂತದ್ದು ಈ ರೀತಿ ನಡೆಸಿಕೊಂಡು ಬಂದಂತಹ ಸಂಪ್ರದಾಯವನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸಬೇಕು ಉದಾಹರಣೆಗೆ ಒಂದು ಮದುವೆ ಅನ್ನುವುದನ್ನು ತೆಗೆದುಕೊಂಡರೆ ಕೂಡ ನಾವು ಇತ್ತೀಚಿಗೆ ಪಾಶ್ಚಾತ್ಯ ಸಂಸ್ಕೃತಿ ಏನಿದೆ ಸಂಪ್ರದಾಯಗಳೇನಿವೆ ಅವುಗಳಿಗೆ ಒಗ್ಗಿಕೊಳ್ತಾಯಿದ್ದೇವೆ ಆ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ತಾಯಿದ್ದೇವೆ ಈ ರೀತಿ ಮಾಡುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯ ನಾಶ ಆಗ್ತದೆ ನಮಸ್ಕಾರ ಮಾಡುವ ಜಾಗದಲ್ಲಿ ಹಾಯ್ ಹಲೋ ಅನ್ನುವಂತಹ ಆಂಗ್ಲ ಪದಗಳು ನಮ್ಮ ಕಣ್ಣಿಗೆ ಕಾಣಿಸ್ತದೆ ಅಥವಾ ಒಂದು ಕೈ ಎತ್ತಿ ನಮಸ್ಕಾರ ಮಾಡುವಂತದ್ದು ಆ ಕ್ರಮಗಳು ಎಲ್ಲ ಮಾಯ ಆಗ್ತಾಯಿದೆ ಈ ರೀತಿ ಸಂಸ್ಕೃತಿ ನಶಿಸ್ತಾ ಹೋದರೆ ಏನಾಗ್ಬೋದು ಅಂತ ಹೇಳಿದ್ರೆ ಒಂದು ಕೇಂದ್ರೀಯವಾದಂತಹ ವ್ಯವಸ್ಥೆ ಬರ್ಬೋದು ಆದರೆ ಪ್ರಾದೇಶಿಕವಾದ ಭಿನ್ನತೆಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಈ ಕಾರಣದಿಂದಾಗಿ ನಾವುಗಳು ಮಾಡುವಂತಹ ಆಚಾರ ವಿಚಾರಗಳನ್ನು ಉಳಿಸಿಕೊಂಡು ಹೋಗುವಂತದ್ದು ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ ಒಂದುವೇಳೆ ನಮಗೆ ಅದನ್ನು ಉಳಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತದ್ದು ಯಾವುದೇ ರೀತಿಯಲ್ಲಿ ಇರುವುದಿಲ್ಲ ನಾವದನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವ ಮೂಲಕ ಇರುತ್ತದೆ ಒಂದು ನಮ್ಮ ಸಂಪ್ರದಾಯದಲ್ಲಿ ಒಂದು ಮದುವೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಶುಭ ಕಾರ್ಯಕ್ರಮವನ್ನು ಆಚರಿಸುವಾಗ ದೀಪವನ್ನು ಬೆಳಗಿಸುವುದರ ಮೂಲಕ ಅಥವಾ ದೇವರ ಸ್ತುತಿಯನ್ನು ಮಾಡುವುದರ ಮೂಲಕ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತೇವೆ ಈ ರೀತಿ ಆರಂಭಿಸಿದಂತಹ ಕಾರ್ಯಕ್ರಮದಲ್ಲಿ ನಾವು ಮೊದಲಿಗೆ ದೇವರನ್ನು ಸ್ಮರಿಸಿಕೊಂಡು ಆ ದೇವರ ಆಹ್ವಾನೆಯನ್ನ ಮಾಡಿ ಆ ಮೂಲಕ ನಾವು ಮುಂದಿನ ಕಾರ್ಯ ನಿರ್ವಿಘ್ನವಾಗಿರ್ಬೇಕು ಅನ್ನುವುದಾಗಿ ದೇವರನ್ನು ಪ್ರಾರ್ಥಿಸಿ ಮುಂದಿನ ಕಾರ್ಯಗಳಿಗೆ ತೊಡಗುತ್ತೇವೆ ಅದು ಮದುವೆ ಆಗಿರ್ಬೋದು ಅಥವಾ ಬೇರೆ ಈ ರೀತಿಯ ಸಂದರ್ಭಗಳಲ್ಲು ಹಬ್ಬಗಳಲ್ಲು ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಈ ರೀತಿಯ ಹಬ್ಬಗಳೇನಿದೆ ಅದು ನೆಲದ ಸಂಸ್ಕೃತಿಯನ್ನು ಸಾರುವಂಥದ್ದು ನಮ್ಮದೆಯಾದ ಪುರಾಣ ಇರ್ತದೆ ಆ ಪುರಾಣಗಳಲ್ಲಿ ಒಂದೊಂದು ಕತೆ ಇರ್ತದೆ ಆ ಕತೆಯನ್ನು ಆಧರಿಸಿದಂತಹ ಒಂದು ಹಬ್ಬಗಲಾಗಿರ್ಬೋದು ಅದರದ್ದೇ ಆದ ವಿಶಿಷ್ಟತೆಯನ್ನು ಹೊಂದಿರ್ತದೆ ಬಿಸು ಕೆಡ್ಡಸ ಮುಂತಾದ ಆಚರಣೆಗಳನ್ನು ಕೂಡ ನಾವು ಆಚರಿಸಿಕೊಂಡು ಬರ್ತೇವೆ ರೈತನಾದವನಿಗೆ ಭೂಮಿ ಮುಖ್ಯ ಅವನ ಅವನು ಬಳಸುವಂತಹ ಆಯುಧಗಳು ಮುಖ್ಯ ಈ ನಿಟ್ಟಿನಲ್ಲಿ ಈ ಬಿಸು ಕೆಡ್ಡಸ ಮುಂತಾದ ಆಚರಣೆ ಏನಿದೆ ಇದು ಭೂಮಿಯನ್ನು ಉಳುವಂತದ್ದು ಅಥವಾ ಭೂಮಿಗೆ ನಾವು ಪೂಜೆಯನ್ನು ಸಲ್ಲಿಸುವಂತದ್ದು ಆ ದಿನ ಭೂಮಿಗೆ ನಾವು ಗಾಯ ಮಾಡದೇ ಇರುವಂತದ್ದು ಈ ರೀತಿ ಭೂಮಿಯನ್ನು ತಾಯಿಯ ರೂಪದಲ್ಲಿ ನೋಡುವಂತಹ ಕ್ರಮ ನಮ್ಮಲ್ಲಿ ಬಂದಿರುವಂತದ್ದು ಹೀಗೆ ಈ ಆಚಾರ ವಿಚಾರಗಳು ಅನ್ನುವಂತದ್ದೇನಿದೆ ಇದು ಬಹಳಷ್ಟು ದೀರ್ಘವಾಗಿ ನಡೆಯುವಂತದ್ದು ಮತ್ತು ಪರಂಪರಾಗತವಾಗಿ ಬರುವಂತದ್ದು ಇದನ್ನು ಒಂದು ತಕ್ಷಣಕ್ಕೆ ಇದನ್ನು ಬದಲಾಯಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ ಆದರೆ ನಾವು ಪಾಶ್ಚಾತ್ಯ ಸಂಸ್ಕೃತಿಗಳಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿಯನ್ನು ಮರಿತಾಯಿದ್ದೇವೆ ಹೀಗಾಗದೆ ಇರಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸಗಳು ಆಗಲಿ ಅನ್ನುವಂತಹ ಅದು ಆಶಯದ ಆಶಯವನ್ನು ಇಟ್ಟುಕೊಳ್ಳೋಣ ಯಾವುದೇ ಒಂದು ಹಬ್ಬಗಳಿಗು ಕೂಡ ಹಿಂದಿನ ಹಿರಿಯರು ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆಲ್ಲವು ಕೂಡ ಒಂದು ವೈಜ್ಞಾನಿಕ ಕಾರಣಗಳಿರ್ತವೆ ಆ ವೈಜ್ಞಾನಿಕ ಕಾರಣಗಳನ್ನು ಬಿಟ್ಟಿರ್ತೇವೆ ಯಾವುದೋ ಒಂದು ಕಾರಣವನ್ನು ನಾವು ನೋಡಿರ್ತೇವೆ ಮತ್ತು ಅದನ್ನು ಮೂಢನಂಬಿಕೆ ಅಂತ ತಿಳಿದು ಅದನ್ನು ಮರೆತು ಬಿಡ್ತೇವೆ ಅಥವಾ ಅದನ್ನ ಮುಂದುವರಿಸುವುದನ್ನು ಬಿಟ್ಟು ಬಿಡುತ್ತೇವೆ ಈ ರೀತಿ ಆಗುವುದು ಬೇಡ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಉಳಿಸಿಕೊಳ್ಳುವಲ್ಲಿ ನಾವು ಪ್ರಯತ್ನ ಮಾಡೋಣ ನಮ್ಮಿಂದ ಆ ಕೆಲಸಗಳಾಗಲಿ ಅನ್ನುವ ಆಶಯವನ್ನು ಇಟ್ಟುಕೊಳ್ತಾಯಿದ್ದೇವೆ